ಭಾರತ ಸಾರಿಗೆಯ ವ್ಯವಸ್ಥೆಯಲ್ಲಿ ನನಗೆ ನನ್ನ ಒಂದು ವಯಸ್ಸಿನ ಅಂದಾಜಿನಲ್ಲಿ ಈ ಹಿಂದೆ ಇದ್ದಂಥ ಕಷ್ಟಗಳು ತುಂಬ ಇತ್ತು ಆ ಕಾಲದಲ್ಲಿ ಒಂದು ಊರಿಗೆ ಹೋಗ್ಬೇಕು ಅಂದರೆ ಈ ಒಂದು ಬಸ್ಸು ಬೆಳಗ್ಗೆ ಒಂದು ಬಸ್ಸಿದ್ದರೆ ರಾತ್ರಿಗೆ ಒಂದು ಬಸ್ ಇರ್ತಿತ್ತು ಇನ್ನು ಕೆಲವು ಕಡೆಗಂತೂ ದಿನಕ್ಕೆ ಒಂದೇ ಬಸ್ ಇರ್ತಿತ್ತು ಆಮೇಲೆ ಸಿಂಗಲ್ ರೋಡ್ ಇರ್ತಿತ್ತು ಡಬಲ್ ರೋಡು ಆಮೇಲೆ ಏನದು ಚತುಷ್ಪತ್ ಫೋರ್ ವೇ ಏಯ್ಟ್ ಟ್ರ್ಯಾಕು ಫೋರ್ ಟ್ರ್ಯಾಕು ಟು ಟ್ರ್ಯಾಕು ಅನ್ನೋದು ಇರಲಿಲ್ಲ ಇದ್ದಿದ್ದೇ ಸಿಂಗಲ್ ರೋಡು ಒಂದು ಬಸ್ಸು ಬಂದು ಒಂದು ಬಸ್ ಪಾಸ್ ಆಗಬೇಕು ಅಂದರೆ ತುಂಬ ತೊಂದರೆ ಅನುಭವ್ಸ್ತಿತ್ತು ಆವಾಗ ರೋಡ್ ಟ್ರ್ಯಾನ್ಸ್ಪೋರ್ಟಲ್ಲಿ ಅಂದರೆ ಬಸ್ಸುಗಳು ಓಡಾಡೋ ಟೈಮಲ್ಲಿ ಆಮೇಲೆ ರಾ ಟ್ರೈನಿಗೆ ಬಂದರೆ ಟ್ರೈನು ಮೀಟ್ರ್ ಗೇಜು ಅದು ಈಗ ಒಂದು ಬೆಂಗ್ಳೂರಿಗೆ ಹೋಗ್ಬೇಕು ಅಂದರೂನು ಐದು ಆರು ಅವರ್ ತಗೊಳ್ಳೋದು ಅವತ್ತಿನ ದಿನಕ್ಕೆ ಒಂದು ನಾಲ್ಕರಿಂದ ಐದು ಅವರ್ ಮೇಲೆ ತಗೊಳ್ಳೋದು ಮೀಟ್ರ ಗೇಜಿಂದ ಬ್ರಾಡಗೇಜ್ಗೆ ಕನ್ವರ್ಟ್ ಆದ್ಮೇಲೆ ಎಕ್ಸ್ಪ್ರೆಸ್ ಟ್ರೈನ್ ಎಲ್ಲ ಬಂದ್ಮೇಲೆ ಎರಡುವರೆ ಗಂಟೆ ಸೆಟ್ಲ್ ಟ್ರೈನು ಒಂದು ಮೂರುವರೆ ನಾಲ್ಕು ಗಂಟೆ ತಗೊಳ್ಳುತ್ತೆ ಈಗ ಇಲೆಕ್ಟ್ರಿಸಿಟಿ ಟ್ರೈನು ಅಂತ ಬಂದ್ಮೇಲೆ ಇನ್ನೂ ಸ್ವಲ್ಪ ಫಾಸ್ಟ್ ಟೈಮಿಂಗ್ ಇನ್ನೂ ಫಾಸ್ಟ್ ಆಗ್ತಾ ಹೋಯ್ತು ಅದೇ ರೀತಿ ಮತ್ತೆ ನಾನು ರೋಡ್ ವೇಸ ಅಂದರೆ ಬಸ್ ಮುಖಾಂತ್ರ ಬಂದರೆ ಮುಂಚೆ ಟ್ರಾವೆಲಿಂಗ್ ಟೈಮ್ ಜಾಸ್ತಿ ಆಗ ಬೆಂಗಳೂರು ಮೈಸೂರು ರೋಡು ಫೋರ್ ಟ್ರ್ಯಾಕ್ ಆದಾಗ ಟ್ರಾವೆಲಿಂಗ್ ಟೈಮು ಮೂರು ಗಂಟೆ ಮೂರುವರೆ ಗಂಟೆಗೆ ಬಂದು ನಿಂತ್ಕೊಳ್ತು ಈಗ ಮೈಸೂರು ಬೆಂಗ್ಳೂರು ರೋಡು ಏಯ್ಟ್ ಟ್ರ್ಯಾಕ್ ಚ ಆಗಿದೆ ಈಗ ಒಂದು ಟೋಲ್ ಸಮೇತ ಮಾಡಿದ್ದಾರೆ ಹೊಸ್ದಾಗಿ ಈಗ ಮಿನಿಮಮ್ ಒಂದುವರೆಯಿಂದ ಎರಡು ಅವರಲ್ಲಿ ನಾವು ಬೆಂಗಳೂರು ರೀಚ್ ಆಗ್ಬೋದು ಆ ಥರ ಸಾರಿಗೆ ವ್ಯವಸ್ಥೆ ಇಂಪ್ರೂವ್ ಆಗೋಕ್ಕೆ ಒಂದು ರೋಡು ನ್ಯಾಷ್ನಲ್ ಐವೇಸ್ ತೊಗೊಂಡಿರುವಂಥ ನಿರ್ಧಾರವೂ ಒಂದು ಒಳ್ಳೆಯದು ಅವ್ರು ತೊಗೊಂಡಿರೋ ಎಲ್ಲ ನಿರ್ಧಾರದಿಂದ ಇವತ್ತು ಒಂದು ಸಾರಿಗೆ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿಯನ್ನು ಸೃಷ್ಟಿ ಮಾಡಿದೆ ಟ್ರೈನ್ ಆಮೇಲೆ ಈಗ ಹೊಸದಾಗಿ ವಂದೇ ಮಾತರಮ್ ಎಕ್ಸ್ಪ್ರೆಸ್ ಟ್ರೈನನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಆಗಿನ ಸರ್ಕಾರದಲ್ಲಿ ಏನೇನು ಮಾಡೋಕ್ಕಾಗಿಲ್ಲ ಅದನ್ನೆಲ್ಲ ಈಗಿನ ಸರ್ಕಾರ ಮೋದಿ ಸರ್ಕಾರ ಎಲ್ಲ ಅಡ್ವಾನ್ಸಾಗಿ ಮಾಡ್ತಾಯಿದೆ ಟೆಕ್ನಾಲಜಿಗಳನ್ನೆಲ್ಲ ಒಳ್ಳೊಳ್ಳೆ ಟೆಕ್ನಾಲಜಿಗಳನ್ನೆಲ್ಲ ಅಳ್ವಡಿಸ್ಕೊಂಡು ರೈಲ್ವೇ ಟೇಷನ್ ಆಗಲಿ ಬಸ್ ಸ್ಟ್ಯಾಂಡ್ ಆಗಲಿ ಎಲ್ಲ ಹೈ ಟೆಕ್ ಆಗಿ ಅಡ್ವಾನ್ಸಾಗಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ರೆವಲ್ಯೂಷನ್ ಆಗಬೇಕು ಒಂದು ಇನ್ಕ್ಲೂಡಿಂಗ್ ಫುಲ್ಲ ಟ್ರ್ಯಾನ್ಸ್ಪೋರ್ಟೇಷನ್ ಇದರಲ್ಲಿ ಒಂದು ಕ್ರಾಂತಿಯನ್ನೇ ಸೃಷ್ಟಿ ಮಾಡ್ತಾ ಹೋಗ್ತಾ ಇದ್ದಾರೆ ಅದು ಇನ್ನೂ ನಿಂತಿಲ್ಲ ಇನ್ನು ನಿಲ್ಲೋದು ಇಲ್ಲ ಇನ್ನು ಮುಂದೆ ಇನ್ನೂ ಒಳ್ಳೆ ಟ್ರ್ಯಾನ್ಸ್ಫೊರ್ಟೇಷನ್ ದಾಪ್ಗಾಲು ಹಾಕ್ಕೊಂಡೆ ಮುಂದಕ್ಕೆ ತೊಗೊಂಡೋಗ್ತಾರೆ ಅನ್ನೋ ನಂಬಿಕೆ ಇದೆ ಅದೇ ರೀತಿ ಈಗ ಬೆಂಗಳೂರಿನಲ್ಲಿ ಮೆಟ್ರೋ ಮಾಡಿದ್ಮೇಲೆ ಒಂದು ಬೆಂಗಳೂರು ಸಿಟಿಲಿ ಟ್ರಾಫಿಕ್ ಹೆಂಗಿದೆ ಅಂದರೆ ನಾವು ಬಸ್ಸಲ್ಲಿ ಹೋಗ್ತೀವಿ ಅಂದರೆ ಮಿನಿಮಮ್ಮು ತ್ರೀ ಅವು ಒಂದೊಂದು ಏರಿಯಾಗೆ ಹೋಗ್ತೀವಿ ಅಂದರೆ ಟು ಟು ತ್ರೀ ಅವರ್ಸ್ ತೊಗೊಂಡ್ಬಿಡುತ್ತೆ ಲಾಂಗ್ ಡಿಸ್ಟೆನ್ಸು ಈಗ ಮೆಟ್ರೋ ಮಾಡಿರೋದರಿಂದ ಒಂದು ಹದ್ನೈದ್ರಿಂದ ಇಪ್ಪತ್ತು ನಿಮಿಷ ಮ್ಯಾಕ್ಸಿಮಮ್ ಅಂದರೆ ಥರ್ಟಿ ಮಿನಿಟ್ಸಲ್ಲಿ ರೀಚಾಗಿ ಹೋಗ್ತೀವಿ ಇದು ಒಂದು ಸಾರಿಗೆ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿರುವ ಒಂದು ಉತ್ತಮ ಉದಾರಣೆ ಅದೇ ರೀತಿ ಈಗ ಮುಂದಕ್ಕೆ ಈಗ ವಂದೇ ಭಾರತ್ ಎಕ್ಸ್ಪ್ರೆಸ್ ಹೇಳಿದ್ದೆನಲ್ಲ ಅದರಲ್ಲಿ ಟ್ರೈನಲ್ಲಿ ಮುಂಚೆ ನಾವು ಚೆನ್ನೈಗೆ ಹೋಗ್ತೀವಿ ಅಂದರೆ ರಾತ್ರಿ ಎಂಟುವರೆಗೆ ಕೂತ್ಕೊಂಡ್ರೆ ಬೆಳಗ್ಗೆ ಒಂದು ಐದುವರೆ ಆರು ಗಂಟೆಗೆ ಇಳಿತಿದ್ದೋ ಈಗ ವಂದೇ ಭಾರತ್ ಎಕ್ಸ್ಪ್ರೆಸ್ ಮಧ್ಯಾಹ್ನ ಒಂದುವರೆಗೆ ಬಿಟ್ಟರೆ ಸಂಜೆ ಆರು ಮುಕ್ಕಾಲು ಏಳು ಗಂಟೆಗೆಲ್ಲ ಚೆನ್ನೈಯಲ್ಲಿರ್ತೀವಿ ಅಂದರೆ ಮೈಸೂರಿಂದ ಚೆನ್ನೈಗೆ ಆ ರೀತಿ ತುಂಬ ಬದಲಾವಣೆಗಳ್ನೆಲ್ಲ ಕಾಣ್ತಿದ್ದೀವಿ ಸಾರಿಗೆ ವ್ಯವಸ್ಥೆ ಇನ್ನೂ ಉತ್ತಮವಾಗಬೇಕು ಅಂದರೆ ಇನ್ನೂ ಹಲವು ಬದಲಾವಣೆಗಳ ಅವಶ್ಯಕತೆ ಇದೆ ಆ ಬದಲಾವಣೆಗಳು ಇನ್ನೂ ಸುಧಾರಣೆ ಆಗಬೇಕು ಇನ್ನೂ ಹೆಚ್ಚಿನ ಗಮನ ಹರಿಸ್ಬೇಕು